ಹಲೋ ಹಾಯ್ ನರಸಿಂಹ ಅವರೆ ನಾವಿಲ್ಲಿ ದಾವಣ್ಗೆರೆಗೆ ಬಂದಿದ್ವಿ ಒಂದು ವಾರ ಟ್ರಿಪ್ಪಿಗೆ ಅಂತ ನಾವು ಮಧ್ಯಾಹ್ನ ಈಗ ಊಟಕ್ಕೆ ಇಲ್ಲಿ ಯಾವ ಓಟೆಲ್ ಚೆನ್ನಾಗಿ ನಾನು ಒಂದು ವಾರ ಇರ್ತೀನಿ ನನಗೆ ನನಗೆ ಮಧ್ಯಾಹ್ನ ನಾನ್ವೆ ಸ್ ಮಾಂಸಾಹಾರವೇ ಬೇಕು ರಾತ್ರಿ ಹೊತ್ತು ಸಸ್ಯಾಹಾರ ಹಾಂ ಸೀ ಫುಡ್ ಬೇಕು ಮಾ ನಮಗೆ ಭಾಳ ಮೀನು ಮೀನು ಕರ್ರಿ ಕಪ್ಪೆ ಕರ್ರಿ ಆ ಥರ ಎಲ್ಲ ಬೇಕು ನಾವು ದಾವಣ್ಗೆರೆಗೆ ರಾಮ್ ಅನ್ ಕೋ ಸರ್ಕಲ್ ಹತ್ತಿರ ಇದ್ದೀನಿ ಅಲ್ಲಿ ಯಾವ ಓಟಲ್ ಚೆನ್ನಾಗಿ ಅಂತ ಹಾಂ ಹೌದು ಸರ್ ಅಲ್ಲೇ ಇದ್ದೀನಿ ಹಾಂ ಹಾಂ ಧನ್ಯವಾದಗಳು

ಹಾಂ ಸರ್ ಮಾಂಸಾಹಾರಕ್ಕೆ ಚೆನ್ನಾಗದು ಓಟೆಲ್ಲು ಹಾಂ

ಹೌದಾ ಮತ್ತು ಅದನ್ನು ಬಿಟ್ಟರೆ ಬೇರೆ ಯಾವುವು ಚೆನ್ನಾಗಿ ಬೇರೆ ಯಾವ ಓಟೆಲ್

ಅಲ್ಲಿ ಆ ಬಾಯ್ಸ್ ಹಾಸ್ಟೆಲ್ ರೋಡಲ್ಲಿ ಇದಾವಲ್ಲಪ್ಪ ಅವು ಬೇರೆ ಥರ ಎಲ್ಲ ನಾನು ಮ್ಯಾಪಲ್ಲಿ ನೋಡಿದೆ ಅದನ್ನ ಕೆ ಕೆ ಕೆ ಎಫ್ ಸಿ ಆಮೇಲೆ ಐಡಾಟ್ ಆ ಥರ ಎಲ್ಲ ಹೋಟಲ್ಗಳು ಇದ್ದಾವಲ್ಲ ಆಂ ಓಕೆ ನರಸಿಂಹ ಅವರೆ ಧನ್ಯವಾದಗಳು ಧನ್ಯವಾದಗಳು